ಹಲೋ ನಮಸ್ತೇ ಹೇಳಿ ಯಾರು ಹೌದಾ ನಮ್ಮ ಹೌದಾ ನಮ್ಮ ನಮ್ಮ ಲೈಬ್ರೆರಿಲಿ ತಗೊಂಡು ಹೋಗಿದ್ದರಾ

ಯಾಕೆಂದ್ರೆ ಸರ್ ಯಾವ ಥರ ಇರುತ್ತೆ ಅದೆಲ್ಲ ಪ್ರೋಟೋಕಾಲ್ ಇರುತ್ತೆ ಸರ್ ನಾವು ಯಾಕೆಂದ್ರೆ ಆ ಥರ ಯಾಕೆ ಹೇಳ್ತೀವಿ ಅಂದರೆ ನಿಮ್ಮ ಥರನೇ ತುಂಬ ಜನ ಓದೋರು ಇರ್ತಾರೆ ಕಾಂಪ್ಟೇಟಿವ್ಗೆ ಆಗಿರ್ಬೋದು ತುಂಬ ನಾಲೆಜ್ಗೆ ಆಗಿರ್ಬೋದು ಓದೋಕೆ ಬಂದಿರ್ತಾರೆ ಟೈಮ್ ಸರಿಗೆ ತಂದು ಕೊಟ್ಟರೆ ಚೆನ್ನಾಗಿರುತ್ತಲ್ಲಾ ಸರ್ ಯಾಕೆಂದ್ರೆ ನಾವು

ಅಲ್ಲಲ್ಲ ಅಲ್ಲ ಆ ಥರ ಅಲ್ಲ ಸರ್ ಆ ಥರ ಅಲ್ಲ ಆ ಥರ ಅಲ್ಲ ನಾವು ಆ ಥರ ಹೆಂಗೆ ಬೇಕಂಗೆ ಎಲ್ಲರದು ಬುಕ್ಕು ಎಷ್ಟು ದಿವ್ಸ ದಿನ ಬೇಕು ಅಷ್ಟು ದಿನ ಕೊಡೋ ಹಾಗಿದ್ದರೆ ನಾವು ಲೈಬ್ರೆರಿ ಒಂದು ಐ ಡಿ ಕಾರ್ಡ್ ಅಂತ ಮಾಡ್ತಿರ್ಲಿಲ್ಲ ಟೈಮ್ ಪಿರ್ಡ್ ಇರ್ತಾ ಇರಲಿಲ್ಲ ಸೊ ಆ ಪಿರ್ಡ್ ಇಟ್ಟಿರೋ ಅದು ಉದ್ದೇಶನೇ ಎಲ್ಲರಿಗೂ ಆ ಬುಕ್ ಸಿಗಲಿ ಅಂತ ಸೊ ನೀವು ಈ ಥರ ಲೇಟ್ ಮಾಡೋದರಿಂದ ತುಂಬ ಜನ ಓದೋರು ಇರ್ತಾರೆ ಅವ್ರಿಗೆ ತೊಂದರೆ ಆಗುತ್ತೆ ಸೊ ನೀವು ಟೈಮ್ ಸರಿಯಾಗಿ ಅದನ್ನು ರಿನೀವಲ್ ಮಾಡಬೇಕು ಇಲ್ಲ ಕೊಟ್ಟಿರ್ಬೇಕಲ್ವಾ

ಹಾಂ ಯಾಕೆಂದ್ರೆ ನೀವು ತಗೊಂಡಿರೋ ಬುಕ್ಕು ಅಲ್ಲ ಅದು ಕರೆಕ್ಟೆ ನೀವು ತಗೊಂಡಿರೋ ಬುಕ್ಕು ಸುಮ್ಮನೆ ಸಾಮಾನ್ಯವಾದ ಬುಕ್ಕು ಅಲ್ಲ ಹಿಮಾಲಯನ್ ಬ್ಲೆಂಡರ್ ಅಂತ ಹೇಳಿಬಿಟ್ಟು ಆ ಬುಕ್ಕು ಆ ಬುಕ್ಕು ತುಂಬ ಒಬ್ಬ ವೀರ ಯೋಧನ ಕತೆ ಅದು ಓನ್ ಎಕ್ಸ್ಪೀರಿಯೆನ್ಸ್ ಬರೆದಿರೋ ಬರ್ದು ಬರ್ದು ಬರೆದಿರ್ತಕ್ಕಂತ ಕತೆ ಅದು ಆ ಬುಕ್ಕು ತುಂಬ ಸಿಗೋದು ರೇರ್ ಇದೆ ಪ್ರಿಂಟ್ ಆಗೋದು ರೇರ್ ಇದೆ ಸೊ ಆ ಬುಕ್ಕನ್ನ ಎಲ್ಲರು ಇಷ್ಟ ಪಡ್ತಾರೆ ಬಟ್ ಅದ್ರ ಬುಕ್ ಪ್ರಿಂಟು ಬರ್ತಾ ಇಲ್ಲ ನಮಗೆ ಸೊ ಅದನ್ನು ಎಲ್ಲರು ರಿಕ್ವಯ್ರ್ಮೆಂಟ್ ಕೇಳ್ತಾಯಿದ್ದಾರೆ ಓಕೆ ಓಕೆ ಹ್ಞೂ ಓಕೆ ಓಕೆ ಹಾಂ ಹಾಂ ಓಕೆ ಓಕೆ ಇರಲಿ ನೀವು ಪುಸ್ತಕ ಪ್ರಿಯರೇ ಅಂತ ಗೊತ್ತಾಯಿತು ಆಗಲಿ ಓಕೆ ಇವತ್ತೊಂದಿವ್ಸ ನಿಮಗೆ ತೊಂದರೆ ಇಲ್ಲ ನೀವು ಆರಾಮಾಗಿ ಇವತ್ತು ಓದಿಬಿಟ್ಟು ನಾಳೆ ತಂದುಕೊಡಿ ಹಾಂ ಯಾಕೆಂದ್ರೆ ಯಾರೇ ಆಗಲಿ ಓದೋರು ಬೇಕು ನಮಗೆ ಅಷ್ಟೇ ಹಾಂ ಓಕೆ ಹಾಂ ಆ ಥರ ತಂದು ಕೊಡಿ ಓಕೆನಾ